ಹ್ಞೂ ಹೇಳಿ ರೀ ಯಾರು ಮಾತಾಡೋದು ನಮ್ಮಿಂದ ಏನಾಗಬೇಕಾಗಿತ್ತು ಹ್ಞೂ ಹೇಳಿರಿ ಹಾಂ ಹೌದು ರೀ ಕಿರಾಣಿ ಶಾಪು ಐತೆ ರೀ ಅದ್ರ ಜೊತೆಗ್ ತರಕಾರಿ ಅಂಗಡಿನೂ ಐತೆ ರೀ ಹೇಳಿರಿ ಬದ್ನೆಕಾಯಿ ಸೌತೆಕಾಯಿ ಗಜ್ಜರಿ ಗೆಣಸು ಟೊಮಾಟಿ ಉಳ್ಳಾಗಡ್ಡೆ ಆಲೂಗಡ್ಡೆ ಎಲ್ಲ ಐತೆ ರೀ ನಿಮ್ಗೆ ಏನು ಬೇಕಿತ್ತಂತ ಹೇಳಿದ್ರೆ ನಾವು ಅಂದ್ರೆ ನಮ್ದು ಇನ್ನೊಂದು ಹೇಳ್ಬಿಡ್ತೀನಿ ರೀ ಸರ್ರ ಈ ಕೇಳಿರಿ ಇನ್ನೊಂದು ಹೇಳಿಬಿಡ್ತೀನಿ ನಮ್ಮ ಅಂಗಡಿ ವಿಶೇಷತೆ ಏನೈತೆ ಅಂತಂದ್ರೆ ನಾವು ಅಂಗಡಿ ಒಳಗೆ ಏನು ಇಡ್ತೇವಲ್ಲ ತರಕಾರಿಗಳ್ನ ಎಲ್ಲಾ ಹೊಲದಿಂದ ತೊಗೊಂಡು ಬಂದು ಅಲ್ಲಿಂದ ಬೆಳೆದ್ ತೊಗೊಂಬಂದು ಇಟ್ಟಿರೋದು ಈ ಮಾರ್ಕ್ ಏನಂದ್ರೆ ಮಾರುಕಟ್ಟೆಗೆ ಹಾಂ ಹೌದು ಸ್ವತಃ ನಮ್ಮ ಹೊಲ್ದಲ್ಲೆ ನಾವೇ ಬೆಳೆದ್ಬಿಟ್ಟು ನಾವು ಮಾರಾಟ ಮಾರಾಟ ಮಾಡಂತೀವಿ ನಾವೆಲ್ಲೂ ಬೇರೆ ಕಡೆ ಹೋಗಿ ಮಾರಾಟ ಮಾಡೋದು ಅಥವಾ ಬೇರೆ ಬೇರೆ ಕಡೆಯಿಂದ ತೊಗೊಂಬಂದು ಇಲ್ಲಿ ಮಾರಾಟ ಮಾಡೋದು ಮಾಡೋಂಗಿಲ್ಲ ನಮ್ಮ ಕಡೆ ಇರೋದೆಲ್ಲ ತರಕಾರಿಗಳೇನಂತಂದ್ರೆ ಫ್ರೆಶ್ ಅಂತಂದರೆ ಈಗ ಹೊಲದಿಂದ ತೊಗೊಂಬಂದು ಇಟ್ಟಿರೋದು ಐತಿ ಆಯ್ತ ರೀ ನಿಮಗೆ ಯಾವ ತರಕಾರಿ ಬೇಕಂತ ಹೇಳಿದರೆ ನಾವು ಕೊಡ್ತೀವಿ ರೀ ಹಾಂ ಹಾಂ ಆಯಿತು ಸರ್ ಹ್ಞೂ

ಆಯ್ತು ಅಂದರೆ ಓಹ್ ಅಂದರೆ ಭಾಳ ಜನ ಇದ್ದೀರ ಸರ್ ಮನೇಲ್ಲಿ ಹೇಗೆ ಆಂ ಹಾಂ ಆಯಿತು ಸರ್ ಹಾಗಿದ್ರೆ ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಆಯಿತು ಹೌದಾ ತೊಗೊಂಡು ಹೋಗ್ಲಿಕ್ಕೆ ನೀವೇ ಬರ್ತೀರ ಸರ್ ಹೆಂಗೆ ರೀ ನೀವೇ ಬಂದಿದ್ರೆ ಆಗ್ತಿತ್ತು ಸರ್ ಏಕಂದ್ರೆ ಒಂದು ನೀವು ಇಲ್ಲಿ ಬಂದರೆ ನೀವು ತೊಗೋಬೋದು ಅದ್ರ ಜೊತೆ ಇಬ್ರ ಮ ಸಂಭಾಷಣೇನು ಆಗುತ್ತೆ ಮತ್ತು ನೀವು ಇಲ್ಲಿ ಬಂದರೆ ನಿಮ್ಮನ್ನ ನೋಡ್ದಂಗೆ ಆಗುತ್ತೆ ಅಲ್ಲವಾ ಅದಕ್ಕೆ ನೀವು ಇಲ್ಲೇ ಬಂದರೆ ಚೊಲೋ ಆಗ್ತಿತ್ತು ಅಂತ ಸರ್ ಹೇಳಿ ಇಲ್ಲ ಇಲ್ಲ ಬೆಲೆ ಸರ್ ಏನಂದರೆ ಅದಕ್ಕೆ ನಾನು ಹೇಳಿದ್ದು ಸರ್ ಮಾರ್ಕೆಟಲ್ಲಿ ತೊಗೊಂಡು ಹೋದರೆ ಬೇರೇದು ರೈತ್ರ ಕಡೆಯಿಂದ ಬೆಳೆದಿರೋ ಬೆಳೇನ ತೊಗೊಂಡು ಬಂದು ಅವ್ರ ಮಧ್ಯೆ ಏನು ಇರ್ತಾರಲ್ಲ ದಲ್ಲಾಳಿಗಳಂತ ಅವರಿಂದ ಬಂದು ನಮಗೆ ಬಂದು ತಲುಪೋ ಅಷ್ಟಗೆ ನಾವು ರೇಟನ್ನು ಒಂದಕ್ಕೆ ಎರಡು ಹಚ್ಚಿ ಮಾತಾಡಿ ನಿಮಗೆ ಕೊಡಬೇಕಾಗತ್ತೆ ಅಲ್ಲವಾ ಅದಕ್ಕೆ ನಾವು ಏನು ಮಾಡಿರೋದಂದರೆ ನಮ್ಮ ಒಂದು ಸುತ್ತಮುತ್ತ ಇರೋ ಜನ್ಗಳಿಗೆ ಹೆಲ್ಪ್ ಆಗಲಿ ಸಹಾಯ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮ ಹೊಲದಲ್ಲಿ ಬೆಳೆದಿರೋದನ್ನ ತೊಗೊಂಡು ಬಂದು ನಾವು ಅಂಗ್ಡಿಯಲ್ಲಿ ಇಟ್ಟು ಮಾರಾಟ ಮಾಡ್ತಿದ್ದೀವಿ ಇದು ಏನಂತಂದರೆ ಈ ಅಲ್ಲಿ ಏನು ಡಬಲ್ ರೇಟ್ ಇರುತಲ್ವ ಸರ್ ಅಂದರೆ ಎರಡು ಒಂದ್ರಕಿಂತ ಒಂದು ಎರಡು ಎರಡು ಪಟ್ಟು ಹೆಚ್ಚಿಗೆ ಇರುತ್ತೆ ಆಯ್ತಾ ಬೆಲೇನ ಅದು ಇಲ್ಲಿ ಕಡಿಮೆ ಇರುತ್ತೆ ನಿಮಗೆ ಈಗ ನೀವು ಏನಂತಂದರೆ ಹೊರಗಡೆ ಹೋದರೆ ಜಾಸ್ತಿ ಇರುತ್ತಲ್ಲ ಬೆಲೇನ ಅಷ್ಟು ಇರೋಂಗಿಲ್ಲ ಕಡಿಮೆ ಇರುತ್ತೆ ನೀವು ಇಲ್ಲೇ ಬಂದು ತೊಗೊಂಡರೆ ಭಾಳ ಒಳ್ಳೆಯದು ಸರ್ ನಾವೂ ಕೂಡ ನಿಮ್ಮನ್ನ ನೋಡ್ದಂಗೆ ಆಗುತ್ತೆ ನಮ್ಗೆ ಒಂದು ಖುಷಿ ಅನ್ನೋದಿರುತ್ತೆ ಓಕೆ ಸರ್ ಆಯ್ತು ಹಾಂ ಸರ್ ಬನ್ನಿ ಸರ್ ಬನ್ನಿ